ಇವು ನವಜಾತ ಶಿಶುಗಳ ಆರೈಕೆ ಮಾಡೋದೆಂದರೆ ಮಕ್ಕಳು ತಾಯಿ ಹೊಟ್ಟೆಯಿಂದ ಹೊರಗ್ಬಂದು ಹೊರಗ್ಬಂದು ಅಲ್ಲಿಂದಲೂ ಸಮೇತ ಸಣ್ಣ ಪಾಪುಗಳನ್ನು ಇದು ಸೂಕ್ಷ್ಮವಾಗಿ ನಿ ಮೃದುವಾಗಿ ನೋಡ್ಕೊಂಡು ಅದನ್ನು ಕಾಲ್ಜದಿ ಎಳೆದು ಸ್ನಾನ ಮಾಡ್ಬೇಕಾದ್ರೆ ಕೈಹಿಡಿದು ಎಳೆದು ಒಂಥರ ಮೂಗೆಲ್ಲ ನೀವೋದು ಅವಾಗೆಂದ್ರೆ ಕೈಕಾಲುಗಳು ಸ್ವಲ್ಪ ಶ್ ಇದಾಗ್ತವೆ ಮಕ್ಳಿನವು ಆವಾಗ ಏನಪ್ಪ ಅಂದ್ರೆ ಕಾವು ಕೊಡೋದು ಮತ್ತೆ ಹೊಗೆ ಸಾಂಬ್ರಾಣಿ ಹೊಗೆ ಅಂತ ಹಾಕ್ತಾರೆ ಅದಕ್ಕಾಕಿ ಕ್ ಸ್ನಾನ ಮಾಡಿಸಿ ಅದನ್ನೆಲ್ಲ ಇದು ಹೊಗೆಯೆಲ್ಲ ಹಾಕಿ ಇದ್ಮಾಡ್ತಾರೆ ಮತ್ತೆ ಹಾಲು ಕೊ ಹಾಲು ಕುಡಿಸ್ತಾರೆ ಏನಪ್ಪ ಅಂದರೆ ಅಂತೆ ಅತಿ ಸಣ್ಣ ಮಕ್ಕಳಿಗೆ ಒಂಥರ ಇದು ಅದೆಂತ ಈ ಥರ ಟೈಪ್ ಬರುತ್ತೆ ಅದನ್ನ ತಿನ್ನಿಸ್ತ್ರು ಮಕ್ಳು ಸ್ವಲ್ಪ ಬೇಗ ಇದಾಗಲಿ ಅಂಥೇಳಿ ಒಳ್ಳೊಳ್ಳೆ ಒಳ್ಳೆ ಇದು ಆರೋಗ್ಯಕರವಾಗಿ ಇರೋದನ್ನೆ ಮಾಡ್ತಾರೆ ಮಗು ಮತ್ತು ನೋಡ್ಕೊಂಡೆ ಅಂದರೆ ಏನು ಆಗದೇ ಇರೋ ಥರ ಇವಾಗ ಏನೋ ಒಂದ್ಚೂರು ಪೋಲೀಯೋ ಲಸಿಕೆ ಹಾಕ್ಸೋದಾಗ್ಲಿ ಇಂಜೆಕ್ಷನ್ ಕೊಡಿಸೋದಾಗ್ಲಿ ಮತ್ತು ಈ ಅಂಗನವಾಡಿಲಿ ಈ ಥರ ಅದು ಇದು ಕೊಡ್ತಿರ್ತಾರೆ ಮತ್ತು ಅವರಿಗೆ ಒಟ್ಟು ಅವರು ಮಕ್ಕಳು ಸ್ವಲ್ಪ ದೊಡ್ಡರಾಗೋವರೆಗೂ ಹೇಗಿರಬೇಕು ಅಂದರೆ ಬಹಳ ಚೆನ್ನಾಗಿ ಆರೈಕೆ ಮಾಡ್ತಾರೆ ಸರ್ಲಾಕ್ ಪುಡಿ ಮತ್ತೆ ಅದಂತೆ ಮತ್ತೆ ಇದು ಮಾಡೋದು ಮತ್ತೆ ತೈಲ ಹಚ್ಚೋದು ಬಾ ಮೈಗೆಲ್ಲ ನೀವೋದು ಕೈಕಾಲುಗಳು ಸ್ವಲ್ಪ ಗಟ್ಟಿ ಸ್ಟ್ರಾಂಗಾಗಲಿ ಅಂಥೇಳಿ ನೀವೋದು ಮತ್ತೆ ಕೈಕಾಲು ನೀವಿದು ತಕ್ಷಣ ಮತ್ತು ಇದು ಸ್ಥಾನ ಮಾಡಿಸಿ ಮತ್ತು ಬಿಸಿನೀರಲ್ಲಿ ಇದು ಸ್ವಲ್ಪ ತೊಳ್ಸಿ ಕ್ಲೀನಾಗಿ ತೊಳೆದು ಹೊಟ್ಟೆ ಸರ್ಲಾಕ್ ಏನಾದರೂ ತಿನ್ನಿಸ್ತಾರೆ ಇನ್ನೊಂದು ಏನಪ್ಪ ಅಂದರೆ ಆ ತಲೆಗೆಲ್ಲ ಎಣ್ಣೆ ಹಚ್ಚಿ ತಲೆಗೆ ಇದೂ ಇದೆಯೋ ಇದು ಸೆಂಟ್ರಿಗದೆನೋ ಹಚ್ತಾರೆ ಒಟ್ಟು ಈ ಇದು ವರ್ಷಕ್ಕೆ ಈ ಥರ ಮಾಡಿದ ಮಕ್ಕಳನ್ನ ದೊಡ್ಡದು ಮಾಡ್ತಾರೆ ದೊಡ್ಡೋರು ಮಾಡಿ ಆವಾಗ ಮಗು ಸ್ವಲ್ಪ ಹಂತ ಹಂತವಾಗಿ ಹಂತ ಹಂತವಾಗಿ ಬರ್ತಿರ್ತಾವೆ ಬಂದು ಒಂದ್ಸ್ವಲ್ಪ ಬುದ್ಧಿ ಬರೋತಕ ಆವಾಗ ಸ್ಕೂಲಿಗಟ್ಟಿ ಅಂಗನವಾಡಿಗೋ ಈ ಥರ ವರ್ಷ ಮೊದಲ ವರ್ಷ ಅಂತ ಅಂದರೆ ಇನ್ನೇನು ಒಂದು ಇದು ಹೇಳಬೇಕೆಂದ್ರೆ ಅಂತ ಆ ಥರ ಮಾಡ್ತಾರೆ ಸಣ್ಣ ಮಕ್ಕಳ ಆರೈಕೆನ ಒಂದು ಏನೇ ಆಗಲಿ ಸ್ನಾನ ಮಾಡೋದಾಗಲಿ ಕಾಲು ಕಾಲ್ಚಾಚ್ಕೊಂಡು ಪಾಪುನ ಕಾಲ್ಮೇಲಾಕೊಂಡು ಕಾಲ್ಮೇಲಾಕೊಂಡು ಕೈಯ್ಯೆಲ್ಲ ನೀವು ಈ ಎಣ್ಣೆ ತೈಲವೆಲ್ಲ ಹಚ್ಚಿ ಎಲ್ಲ ಕ್ಲೀನಾಗಿ ಒಂಥರ ಕೈಯ್ಯೆಲ್ಲ ಅದು ಸ್ವಲ್ಪ ಕೈಯ್ಯೆಲ್ಲ ಇದು ಎಳೆ ಎಳೆದಾಗಲಿ ಮ್ ಕಾ ಮೂಗಾಗಲಿ ಮೈ ಕೈಯ್ಯಾಗಲಿ ಏನೇ ಆಗಲಿ ಅಂದರೆ ಒಂದೂ ವರ್ಷದ ಪಾಪುನ ಬಹಳ ಈ ಈ ರೀತಿ ನೋಡ್ಕೊಂಡು ಇದು ಮಾಡ್ತಾರೆ ಹಾಗಾಗಿ ನವಜಾತ ಶಿಶುಗಳು ಈ ರೀತಿ ಆಯ್ಕೆ ಆರೈಕೆ ಮಾಡುತ್ತಾರೆ ಈ ರೀತಿ ಆರೆ ಆರೈಕೆ ಮಾಡಿದರೆ ಮಕ್ಕಳು ದಷ್ಟಪುಟ್ಟವಾಗಿ ಸುಂದರ ಚೆನ್ನಾಗಿ ಬೆಳಿತವೆ ಮುಂದಕ್ಕೆ ಬೆಳೆದರೂ ಇವಾಗ ಆ ತಾಯಿ ಗರ್ಭದಿಂದ ಹೊರಗ್ಬಂದು ಮಾಡ್ತಾರಲ್ಲ ಇದೇ ಆ ನವಜಾತ ಶಿಶುಗಳ ಆರೈಕೆ ಮಾಡುವುದೆಂದ್ರೆ